ನಾವು ಸಣ್ಣವ್ರು ಇದ್ದಾಗ ಬಾಲ್ಯ ಜೀವನ ಅಂದರೆ ಸಣ್ಣವ್ರು ಇದ್ದಾಗ ನಮ್ಮ ಜೀವಮಾನ ಹೇಗ್ ಇತ್ತು ಈಗಿನ ಜೀವಮಾನ ಹೇಗೆ ಅದಾ ಅಂತ ನಾವು ಒಂದು ವ್ಯತ್ಯಾಸ ನೋಡ್ಬೇಕಾಯ್ತು ಅಂದ್ರೆ ಮೊದಲಿಂದು ಜೀವಮಾನ ಏನು ನಮಗೆ ಭಾಳ ಚಂದ ಅನ್ನಿಸ್ತದ ರೀ ಯಾಕಂದ್ರೆ ನಾವು ಎಲ್ಲಿಗಾದ್ರು ಹೋಗ್ಬೇಕಾಯ್ತು ಅಂದ್ರೆ ಎಲ್ಲರೂ ಕೂಡಿ ಜಾತ್ರೆಗೆ ಹೋಗೋದಾಗಲೀ ಮದ್ವೆಗೆ ಹೋಗೋದಾಗಲೀ ನಡ್ಕೊಂಡು ಹೋಗ್ತಿದ್ದೇವ್ ರೀ ಎಲ್ಲರೂ ಕರೆದು ಹೋಗೋದು ಒಟ್ಟಿಗಾಗಿ ಹೋಯ್ತೆವು ಅಲ್ಲಿ ಒಗ್ಗಟ್ ಅಂದಂಗ ಇತ್ತು ರೀ ಪೆಹ್ಲೆ ಮದ್ವೆ ಮಾಡಬೇಕಾಯ್ತು ಅಂತಂದರೆ ಎಲ್ಲರೂ ಒಗ್ಗಟ್ಟಾಗ್ ಹೋಗ್ತಿದ್ದೆವು ಎಲ್ಲ ಫಂಕ್ಷನ್ನಾಗ ಒಗ್ಗಟ್ಟಿತ್ತು ಈಗ ಮನೆಗಳ್ದಾಗ ಅಡುಗೆ ಮಾಡಿ ಊಟ ಮಾಡ್ಬೇಕಾದ್ರೆ ಆಜು ಬಾಜ್ದರ್ ಕರೆದು ನಾವೆಲ್ಲ ಒಂತೆಲ್ ಕೂತು ಊಟ ಮಾಡ್ತಿದ್ದೆವು ಆಯಿತು ನಾವೆಲ್ಲಾ ಆಟ ಆಡ್ಬೇಕಾಯ್ತು ಅಂದ್ರೆ ಕಬಡ್ಡಿ ಆಡ್ತಿದ್ದೆವು ಎಲ್ಗುರ ಕಬಡ್ಡಿ ಲಗೋರಿ ಖೋಖೋ ಇವೆಲ್ಲಾ ಆಟಗಳು ನೋಡಿದ್ರೆ ಮೊದಲಿಂದು ಆಟಗಳು ಈಗಿನ ಆಟಗಳಿಗೂ ಭಾಳ ವ್ಯತ್ಯಾಸ ಅವ ರೀ ಆಗಿನ ಜೀವಮಾನ ಈಗಿನ ಜೀವಮಾನ ಅಂತಹೇಳಿ ನಾವು ಕಂಪೇರ್ ಮಾಡಿ ನೋಡಿದ್ರೆ ನಮ್ಗೆ ಹಳೇ ಜೀವ್ಮಾನವೇ ಭಾಳ ಚಂದ ಕಾಣಿಸ್ತದ ರೀ ಹಳ್ಳಿ ಊರಾಗ ಒಂದು ನಾವು ಒಂದು ಗ್ರೌಂಡ್ ಮಾಡ್ಕೊತಿದ್ದೆವು ನಾವೇ ಗ್ರೌಂಡ್ ಮಾಡ್ಕೊಂಡು ಅದಕ್ಕೆ ಕಲ್ಲು ಪಿಲ್ ತೆಗೆದಾಕಿ ಫಸ್ಟ್ ಕ್ಲಾಸ್ ಒಂದು ಲೆವಲ್ ಮಾಡ್ಕೊಂಡು ಕಬಡ್ಡಿ ಆಡೋದು ಖೋಖೋ ಆಡೋದು ಆಟ ಆಡೋದು ಇಷ್ಟೂ ಸಂತೋಷ ಆಗ್ತಿತ್ತು ರೀ ಅವಾಗ ಭಾಳ ಸಂತೋಷ ರೀ ಈಗ ಏನಾದ್ರು ಯಾರ ಮನೆಗೆ ಅವ್ರು ಈಗ ಆಟ ಇಲ್ಲ ಪಾಠ ಇಲ್ಲ ಆಟ ಪಾಠ ಆಡ್ಬೇಕು ಅಂದರೆ ಶಾಲೆಗ್ ಹುಡ್ಗರು ಕರೆಸಿ ಇವೆಲ್ಲ ಆಟ ಆಡ್ಸೋದು ಅದು ಮಾಡೋದು ಅಲ್ಲಿ ಗ್ರೌಂಡ್ದಾಗ ಮಾಡ್ಸೋದು ಇವೆಲ್ಲ ಒಂದು ಈಗ ಬೇರೆ ಬೇರೆ ಈಗ ಸಿಸ್ಟಮ್ ಆಗ್ಬಿಟ್ಟಿವೆ ರೀ ಆಗಿಂದೂ ಸಿಸ್ಟಮ್ ನೋಡ್ಬೇಕು ಆಯ್ತಂದ್ರ್ ಭಾಳ ಬೇರೆವಿ ಅವಾಗ ಕಬಡ್ಡಿ ಆಡ್ಬೇಕಾಯ್ತು ಅಂದ್ರೆ ನಾವು ಇಬ್ರು ಒಬ್ಬರು ಇಬ್ಬಿಬ್ಬರು ಎತ್ಕೊಂಡು ಹೋಗ್ತಿದೇವ್ ರೀ ಕಬಡ್ಡಿ ಆ ಗೆದ್ದು ಮುಟ್ಬೇಕಾತಂದ್ರೆ ಅಲ್ಲಿ ಗೆದ್ದು ಹಾಕಿನರರ ಎಳ್ಕೊಂಡು ಹೋಗ್ತಿದ್ದೆವು ಹಾಂ ಆಗಿನ ತಾಕತ್ತು ಈಗಿನ ತಾಕತ್ತಿಗೂ ಭಾಳ ವ್ಯತ್ಯಾಸ ಅದ ರೀ ಆಗಿನ ಮನುಷ್ಯರ್ ಬಿ ಬಲ್ಲಿಂದು ತಾಕತ್ತು ಬೇರೆ ಈಗಿನವ್ರ ತಾಕತ್ತೆ ಬೇರೆ ಈಗ ಎಲ್ಲ ಸರ್ಕಾರಿ ಊಟ ಏನೋ ಅಂತಾರಲ್ಲ ಯಾರಿಗೂ ಬೆಳ್ಸಿಂದ ಅದು ಹಾಕೀ ಬೆಳ್ಸಿರ್ತಾರೆ ಆ ಶಂಬರ್ ವರ್ಷ ಬದ್ಕೋ ಮನುಷ್ಯ ಸಾಟೂ ಚಾಳಿಸು ಉಮ್ಮರ್ದಾಗೆ ನಡ್ದಾನ ರೀ ಯಾಕಂದರೆ ಈಗ ಕಾಲವೇ ಹಂಗ್ ಬಂದಾವ ಎಲ್ಲ ಡುಬ್ಲಿಕೇಟ್ ಮನುಷ್ಯರ್ ಬಿ ಡುಬ್ಲಿಕೇಟೆ ನೋಡಿ ರೀ ಇದು ಹೇಗ್ ಅದ ಕಾಲ ಯಾ ಎಣ್ಣೆ ಅನ್ನುವಾಗಾ ಕುಸುಬಿ ಎಣ್ಣೆ ಉಣ್ತಿದ್ದೇವ್ ಫಸ್ಟ್ ಕ್ಲಾಸ್ ಬೆಳಿತೀವಿ ಈಗ ಎಣ್ಣೆ ಸುರಿಯಾಕಾ ಡುಬ್ಲಿಕೇಟ್ ಆ ಕಾಳು ಎಣ್ಣೆ ಈ ಕಾಳು ಅದನ್ನು ಮಿಕ್ಸ್ ಮಾಡಿ ಇದನ್ನು ಮಿಕ್ಸ್ ಮಾಡಿ ತಿಂಬದ್ರ ಬೆಮ್ಮಾರ್ಗುಳೂ ಹೆಚ್ಚು ಆಗ್ಲತ್ತವ್ ರೀ ಹಾಂ ಹೆಚ್ಚಾಗಿ ಮನುಷ್ಯರ್ ಹಂಗಾಗಿ ಜಲ್ದಿ ಸಾಯ್ಲತ್ತಾವ ನೋಡಿದ್ರೆ ನಮ್ಮ ಕಾಲ ಹೇಗ್ ಇತ್ತಂದರೆ ನಾವು ತಂದೂರುಸ್ತ್ ರೀ ಹಾಲು ಮೊಸರು ಮಜ್ಜಿಗೆ ಇವೆಲ್ಲ ತಿಂದು ಹೇಗ್ ಇದ್ದೆವ್ ಮೊದ್ಲು ಈಗ ಏನಂದರೆ ಯಾರೆ ಸಿಗಲ್ಲದು ಅದು ಒಂದು ತರಕಾರಿ ತಿನ್ನೋದು ಅದು ಗೊಬ್ಬರ ಹಾಕಿ ಬೆಳೆಸಲ್ಲ ಏನೂ ಬೆಳೆಸಲ್ಲಾ ಯಾವನ್ನೂ ಕೆಮಿಕಲ್ ಹಾಕಿ ಬೆಳ್ಸೋದು ತರಕಾರಿ ತಿನ್ನೋದು ಅದು ತಿಂದು ಮನುಷ್ಯರ್ ಬೆಳ್ಸೋದು ಈ ಸಿಟಿಗಳ್ದಾಗ ಏನಾಗತ್ತೆ ಅಂತಂದ್ರೆ ಇದೆ ರೀತಿ ಎಲ್ಲ ಬೆಳೆಸೋದು ಈ ಟಮೋಟಗಳ್ ನೋಡಿದ್ರೆ ಟಮೋಟಗಳೂ ದೇಸಿ ಟಮಟ ಆ ದೇಸಿ ಟಮೋಟವು ಹೆಸರೇ ಹೋಗ್ಯಾವ ದೇಸಿ ಟಮಟ ಸಿಗಲ್ಲ ಈಗ ಯಾಕಂದ್ರೆ ಅವು ದೇಸಿವೂ ಬೇರೆ ಐತಿ ಅದ್ರ ರುಚಿಯೇ ಬೇರೆ ಇತ್ತು ಈಗಿನ ಟಮಟ ರುಚಿಗಳೇ ಬೇರೆ ಅವು ಹೀಗೆಲ್ಲ ಕಾಲಗಳೂ ಭಾಳಾ ಚಿಂದ್ ಬದ್ಲಾಯಿಸಿ ಹೋಗ್ಯಾವ ರೀ ನಮ್ಮದು ಈಗ ಆಟ ಪಾಠ ನೋಡ್ಬೇಕು ಆಯ್ತಂದ್ರೆ ಆಗಿಂದು ಈಗಿಂದು ಭಾಳ ವ್ಯತ್ಯಾಸ ಅದ ರೀ ನಾವು ಆಟ ಆಡ್ತಿದೀವಿ ಅಂದ್ರೆ ಅದು ನೋಡಿದ್ರೆಲ್ಲ ಪರೆಶಾನ್ ಆಗ್ತಾರೆ ರೀ ಅಂಥ ಆಟಗಳ್ ಆಡ್ತಿದ್ದೆವು ಕಣ್ಣು ಮುಚ್ಚೋ ಆಟ ಆಡೋದಾಗಲೀ ಅವು ಇಂಥವೆಲ್ಲಾ ಸಣ್ ಸಣ್ಣವು ಆಟಗಳೂ ಆಡಿದ್ದೆವು ಆಡಿ ಈಗ ಮುದುಕ್ರಾಗಿದೀವಿ ಈಗೆಲ್ಲ ಅದು ನೆನೆಸ್ಕೊಂಡ್ ಕೂತೂ ಏನು ಮಾಡಕ್ಕೆ ಬರ್ತದೆ ರೀ ನೆನೆಸ್ಕೋತಿವ್ ಕೂಡ್ತೆವು ಅದೆ ಹೀಗ್ ಆಗ್ಬಿಟ್ಟಿದೆ ಜಮಾನ